ನಾವು ಎಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಸಿಫಾನ್ ಸಿಲ್ಕ್ ಸಾರಿ ತೊಕೊಂಡಿದ್ದೆವು ಆ ಸಾರಿ ಭಾಳ ಚೆನ್ನಾಗಿತ್ತು ಭಾಳ ದಿವಸ ಸಾರಿ ಉಟ್ಕೊಂಡಿದ್ದೆವು ಒಳ್ಳೆ ಕಲರ ಮತ್ತು ಒಳ್ಳೆ ಪ್ರಿಂಟು ಮತ್ತು ಅದರ್ದು ಕ್ವ್ಯಾಲಿಟಿ ಭಾಳ ಚಂದಿತ್ತು ಭಾಳನೆ ಎಲ್ಲಾರು ಇಷ್ಟಪಟ್ರು ಮತ್ತು ಅಂಥ ಪ್ರೊಡಕ್ಟ್ ನಾವು ಬೇರೆ ಕಡೆಯೂ ನೋಡಿದ್ದೆವು ಬಟ್ ಕ್ವ್ಯಾಲಿಟಿ ಇರಲಿಲ್ಲ ನಮ್ಮ ಆ ಕಲರ್ ಬಟ್ಟೆ ಇಷ್ಟ ಆಗಿದಕ್ಕನಾ ನಾವು ನಮ್ಮ ಮಕ್ಳಿಗೆ ಒಂದು ಎಕ್ಸ್ಟ್ರಾ ಅವರಿಗೆ ಬೇಕಾಗಿಂದ್ ಡ್ರೆಸ್ ಸಾರಿನು ತೊಕೊಂಡಿದ್ದೆವು ನಮಗದು ಭಾಳ ಇಷ್ಟ ಆಯಿತು ನಿಮ್ಮ ಪ್ರೊಡಕ್ಟ್ ಏನಿದೆ ಅದು ಅಮೆಜಾನಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ ನಾವು ಏನು ತೊಕೊಂಡಿದ್ದೆವು ಅದು ನಮಗೆ ಭಾಳ ಇಷ್ಟಾಯ್ತು